ಹಾಂ ನಮಸ್ತೆ ಹೇಳಿ ಹಾಂ ಹಾಂ ಹಾಂ ಹಾಂ ತಲೆನೋವು ಮತ್ತು ನೆಗಡಿ ಇದೆಯಾ ನಿಮಗೆ ಕಾಫ್ ಏನು ಇಲ್ಲ ಅಲ್ಲ ಹೌದಾ ನಾನು ಕೊಟ್ಟಿರೊ ಮೆಡಿಕೇಷನ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡಿದ್ದೀರ ಕರೆಕ್ಟ್ ಟೈಮಲ್ಲಿ

ಹೌದಾ ಇದು ಕೋಲ್ಡ್ ಐಟಮ್ಸ್ ಏನಾದರೂ ತಿಂದಿದ್ದಿರ ಹೌದಾ ಹೌದಾ ತಲೆ ನೋವು ಏನಾದರೂ ಇದೆಯಾ ಜಾಸ್ತಿ ಇದೆಯಾ ಸೋ ಈಗ ನಾವು ಮೆಡಿಕೇಷನ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀರಲ್ಲ ನೀವು ಹೌದಾ ನೀವು ಒಂದು ಕೆಲಸ ಮಾಡಿ ಇದು ಫೋನಲ್ಲಿ ಈ ಥರ ಮಾತಾಡಿ ಮೆಡಿಕೇಷನ್ಸ್ ಕೊಡೊಕಿಂತ ನೀವು ನಮ್ಮ ಕ್ಲಿನಿಕಿಗೆ ಬಂದು ಇದು ನನ್ನ ಹತ್ರ ಒಂದು ಸರ್ತಿ ಇನ್ನೊಂದು ಸ ಒಪೀನಿಯನ್ ತಗೊಂಡರೆ ಇನ್ನೊಂದು ಸರ್ತಿ ಟ್ರೀಟ್ಮೆಂಟ್ ತಗೊಂಡು ಹೋದರೆ ಒಳ್ಳೇದು ಅಂತ ಅನಿಸುತ್ತೆ ನೀವು ಇಲ್ಲಿ ಯಾವಾಗಾದರೂ ಬರೋದಿದ್ರೆ ನಮ್ಮ ಕ್ಲಿನಿಕಿಗೆ ಒಂದು ಸರ್ತಿ ಬಂದು ಹೋಗಿರಿ ನಾಳೆ ಮತ್ತು ನಾಳಿದ್ದು ಯಾವಾಗಾದರೂ ಬರ್ಬೋದು ಹತ್ತು ಗಂಟೆ ಹತ್ತು ಗಂಟೆಯಿಂದ ಹನ್ ಒಂದು ಗಂಟೆ ತನಕ ಆಮೇಲೆ ಎರಡು ಗಂಟೆಯಿಂದ ಐದು ಗಂಟೆ ತನಕ ಇನ್ನು ನೀವು ಯಾವಾಗಾದರೂ ಬರ್ಬೋದು ಇಲ್ಲ ಇಲ್ಲ ಅಪಾಯಿಂಟ್ಮೆಂಟ್ ಅಂತ ಹಂಗೇನಿಲ್ಲ ಇಲ್ಲಿ ಬಂದು ನೀವು ಹೆಸರು ಬರೆಸ್ಬೇಕು ಒಂದು ಹಾಫ್ ಎನ್ ಅವರ್ ಮುಂಚೆ ಬಂದು ಹೆಸ್ರು ಏನಾದರೂ ಬರೆಸಿದ್ರೆ ನಿಮಗ್ ಅಲ್ಲೇ ಅಪಾಯಿಂಟ್ಮೆಂಟ್ ಆನ್ ದ ಸ್ಪಾಟ್ ಕೊಡ್ತಾರೆ ಹಾಂ ಹೊ ಓಕೆ ಓಕೆ ಇನ್ನೇನಾದರೂ ಕೇಳೋದ್ ಇತ್ತಾ ಸಿಂಚನ ಅವರೇ ಹಾಂ ಹಾಂ ಹಾಂ ಪ್ರಿಸ್ಕ್ರಿಪ್ಶನ್ ಮತ್ತು ಟ್ಯಾಬ್ಲೆಟ್ಸ್ ಎರಡು ತಗೋ ಬನ್ರಿ ಹಾಂ ಸರಿ ಸರಿ ಹಾಂ ಇಟ್ಸ್ ಓಕೆ ಇಟ್ಸ್ ಓಕೆ ತ್ಯಾಂಕ್ ಯು